ಹಾಂ ವೆರಿ ಗುಡ್ ಮಾರ್ನಿಂಗ್ ರೀ ಹೇಳಿ ರೀ ಹಾಂ ಸರ್ ಹೌದಾ ಜಾಸ್ತಿ ಪೆಟ್ಟು ಆಗೇದೇನು ರೀ ಅದೇ ಸರ್ ಕೈ ಮೂವ್ಮೆಂಟ್ ಆಕ ಮೂವ್ಮೆಂಟ್ ಮೂವ್ಮೆಂಟ್ ಆಗಲ ಹತ್ತದಾ ಏನು ಆಗಲತ್ತಿಲ್ಲ ಸರ್ ಮೂವ್ಮೆಂಟ್ ಅದವಾ ಏನಾರು ಆಗಲಕ್ಕತ್ತದ ಹೌದೇನು ಮತ್ತೆ ಬೇರೇ ಅದು ಮನೇಲಿ ಹ್ಞೂ ಹ್ಞೂ ಮನೇಲಿ ಅದು ಬೇರೆರ ಹತ್ತಿರ ನಾಟಿ ಅದೆದು ವರ್ಷ್ಲಾಕೆ ಹೋಗ್ಬೇಡ ರೀ ಅದು ಒರ್ಸಾಕೆ ಓದರು ಮತ್ತದು ಜಾಸ್ತಿ ಇಂಜುರಿ ಆಗಿ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ನಮ್ಮ ಹಾಸ್ಪಿಟಲ್ಗೆ ಬಂದು ಅದು ಏನಾಗಿದೆ ಅಂತ ಚೆಕ್ ಮಾಡ್ಬೋದು ನೀವು ಅಲ್ಲೆ ಏನಾದರು ಊರಲ್ಲಿ ನೋಡಾರಿ ಅಂತೇಳಿ ಆಯುರ್ವೇದಿಕ್ ಅದು ಏನು ಊರಲ್ಲಿ ವಾರ್ಸಾರ ಹತ್ತಿರ ಹೋದರೆ ಅದೇನದೆ ನೆಕ್ಸ್ಟ್ ಪ್ರಾಬ್ಲಮಿಗೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಇಲ್ಲೆ ಡಾಕ್ಟ್ರ್ ಇಲ್ಲೆ ಹಾಸ್ಪಿಟಲ್ಗೆ ಬರೋದೆ ಒಳ್ಳೇದು ಖರ್ಚು ಅದು ಡೈರೆಕ್ಟ್ ಆಗಿ ಹೇಳಾಕೆ ಬರೊಲ್ಲ ಅದು ಇಂಜುರಿ ಯಾವ ಥರ ಆಗಿದೆ ಏನು ಆಗಿದೆ ಸ್ಕ್ಯಾನಿಂಗ್ ಅದು ಮಾಡಬೇಕಾ ಏನು ಡೈರೆಕ್ಟ್ ಆಗಿ ವಾಸಿ ಆಗ್ತದಾ ನೋಡಬೇಕು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಬಳಿಕ ತಿಳಿತದೆ ರೀ ಡೈರೆಕ್ಟ್ ಆಗಿ ಅದ್ರದ್ದು ಹೇಳೋಕ್ಕಾಗಲ್ಲ ಹಾಸ್ಪಿಟಲ್ಗೆ ಬಂದು ಇಲ್ಲೆ ಇದು ಮಾಡಿದ್ರೆ ಡೈರೆಕ್ಟ್ ಆಗಿ ನೋಡಿಬಿಟ್ಟು ಹೇಳ್ತಿವಿ ಎಷ್ಟು ಆಗಿದೆ ಏನು ಆಗಿದೆ ಅಂತ ಅದೆ ಅದು ಬೋನಿಗೆ ಅದು ಎಫೆಕ್ಟ್ ಆದ್ರೆ ಅದು ಹೇಳಾಕೆ ಆಗೊಲ್ಲ ಅದೆಷ್ಟು ಇಷ್ಟೇ ಆಗ್ತಂತ ಹೇಳಿ ಹಾಂ ಮೇಲಗಡೆಗಷ್ಟೇ ಇದು ಆಯಿತು ಅಂತಂದರು ಇದು ಮಾಡ್ಬೋದು ಎಷ್ಟು ಆಗಿದೆ ಒಳಗಡೆ ಪೆಟ್ಟು ಆದರು ಬೋನ್ ಅದು ಫ್ಯಾಕ್ಚರ್ ಆತಂದರು ಇದು ಆಯ್ತದ್ರಿ ಅದು ಹೇಳಾಕೆ ಆಗೊಲ್ಲ ಇಂತಿಷ್ಟೇ ರೇಟ್ ಅದೇನು ನೀವು ಎಷ್ಟು ಬೇಗ ಬಂದರೆ ಅಷ್ಟು ಒಳ್ಳೇದು ಲೇಟ್ ಆಗ್ಬಾರ್ದು ಮತ್ತೆ ಬೇಗ ವಾಸಿ ಆಗಾಕೆ ಸ್ವಲ್ಪ ಲೇಟ್ ಮಾಡ್ತದೆ ಹ್ಞೂ ಹ್ಞೂ ಹ್ಞೂ ನಾಳೆ ಬರ್ರಿ ನಾಳೆ ಬೇಗ ಬರ್ರಿ ಇರ್ತಿನಿ ಹ್ಞೂ ಹ್ಞೂ ಹ್ಞೂ ಕಾಲ್ ಮಾಡಿ ನಾಳೆ ಬರ್ರಿ ಚೆಕ್ ಮಾಡಿ ಅದು ಏನಾಗಿದೆ ಏನಿಲ್ಲ ಅಂತ ಚೆಕ್ ಮಾಡಿ ಬೇಗ ವಾಸಿ ಆಗೋಥರ ಮಾಡ್ತೀನಿ ಓಕೆ ಓಕೆ ಬನ್ನಿ ಬೇಗ ನಾಳೆ